ಹೆಲೋ ಮುತ್ತುಡ್ ಗೋಲ್ಡ್ಸ್ ಲೋನ್ ಸರ್ವಿಸಿಸೀಗೆ ಸ್ವಾಗತ ಎಷ್ಟು ಲಕ್ಷದಿಂದ ಬೇಕಾಗಿದ್ರಿ ಮ್ಯಾಮ್ ನಿಮಗೆ ಹೌದು ರೀ ಇವತ್ತಿಂದು ಗೋಲ್ಡಿಂದು ರೇಟ್ ನೋಡಿರಿ ಅರ್ವತ್ತು ಮೂರು ಸಾವಿರ ಅದೆ ರೀ ಹಾಂ ಅದ್ರ ಪ್ರಕಾರ ನೋಡಿರಿ ಮ್ಯಾಮ್ ಈಗ ನಿಮ್ಗೆ ಎಷ್ಟು ಐದು ಲಕ್ಷ ಬೇಕಲ್ಲರೀ ಹಾಂ ಅದ್ರ ಪ್ರಕಾರ ನೋಡಿರಿ ಒಂಬತ್ತು ಪರ್ಸೆಂಟಿಂದ ಇದೂ ಇಂಟ್ರಸ್ಟ್ ಹಚ್ತದೆ ನೋಡಿರಿ ಮ್ಯಾಮ್ ಹಂಗೆ ಇರಲ್ಲರೀ ರೀ ಮ್ಯಾಮ್ ಎಲ್ಲರಿಗೆ ಸ್ಟ್ಯಾಂಡರ್ಡ್ ಅವೇ ಇದ್ದಿದ್ದು ಅದೆ ರೀ ಮ್ಯಾಮ್ ಇಂಟ್ರಸ್ಟಿನ್ ರೇಟ್ ರೀ ಮತ್ತು ನೀವು ಲೇ ಲೇಡಿಸ್ ಅಂತ ನಿಮಗೆ ಬೇರೆ ಅವರಿಗೆಲ್ಲ ಈಗ ಲೆವೆನ್ ಪರ್ಸೆಂಟ್ ಇದೆ ರೀ ಮ್ಯಾಮ್ ಫಿಮೇಲ್ಸ್ ಎಲ್ಲ ತಗೊಂಡ್ರೆ ಅವ್ರಿಗೆ ಒಂಬತ್ತು ಪರ್ಸೆಂಟ್ ಇದೆ ರೀ ಇಲ್ರಿ ಮ್ಯಾಮ್ ಒಂಬತ್ತೇ ಇದು ಅದ ರೀ ಮ್ಯಾಮ್ ನಿಮಗೆ ಇಪ್ ಪತ್ ಮ್ಯಾಮ್ ಯದಕ್ಕೆ ಸಲ್ವಾಗ್ ಬೇಕಾಗಿದೆ ರೀ ಹಾಂ ನಂಬಳಿ ಹೆಂಗೆ ಅದಾವ ಒನ್ ಮಿನಿಟ್ ಮ್ಯಾಮ್ ನಂಬಳಿ ಹೆಂಗಿದೆ ಅಂದ್ರೆ ಏನು ಯದ್ರ ಸಲ್ವಾಗ್ ಅಂತ ರೊಕ್ಕನೂ ನೀವು ಹಾಕ್ತೀರಲ್ರಿ ಮ್ಯಾಮ್ ಹಾಂ ಹಾಂ ಅದು ಮೆನ್ಶನ್ನು ಮಾಡಿದ್ರಿ ಅದ್ರ ಪ್ರಕಾರನೂ ಏನಾರ ಬೇರೆ ಮತ್ತು ಏನಾದ್ರೂ ಸ್ಕೀಮ್ ಇತ್ತು ಅಂದರೆ ರೀ ಅದೂ ನಿಮಗೆ ಹೇಳ್ತೀವಿ ರೀ ಯಾಕೆಂದ್ರೆ ಇಂಟ್ರಸ್ಟ್ ರೇಟ್ ಕೆಲ್ವೊಂದು ಏನಂತಾರೆ ರೀ ಪರ್ಪಸ್ ಸಲೆಕಿತ್ ತಗೊಂಡ್ರೆ ಕಡಿಮೆ ಅದ ರೀ ಇಂಟ್ರಸ್ಟ್ ರೇಟ್ ಸ್ವಲ್ಪ ಅದಕ್ಕಂತ ನಿಮಗೆ ಹೇಗೆ ನಿಮ್ಮ ಸ್ಟಾರ್ಟಪ್ ಮಾಡೋದಿದೆ ಅಂತ ಅನ್ನತ್ತೀರಲ್ರಿ ರೀ ಮ್ಯಾಮ್ ನೀವು ನಿಮ್ದು ಸ್ಟಾರ್ಟಪ್ ಮಾಡೋದಿದೆ ಅಂತ ಅನ್ನಲತ್ತೀರಲ್ರಿ ನೀವು ಅದರ ಪ್ರಕಾರ ಅಂದ್ರೆ ಈಗ ಮತ್ತು ಫೀಮೇಲ್ ಅಂತ್ರಪ್ರನಾರ್ ಅಂತ ನಂಬಳಿ ಸವೆನ್ ಪರ್ಸೆಂಟಿಂದು ಇಂಟ್ರಸ್ಟ್ ಇಟ್ಟಿದ್ದಾರೆ ಮ್ಯಾಮ್ ಅದ್ರ ಪ್ರಕಾರ ರೀ ನಿಮ್ಗೆ ಐದು ಲಕ್ಷ ಯಾವಾಗ ಬೇಕು ರೀ ಮ್ಯಾಮ್ ನಿಮಗೆ

ಹದ್ನೈದು ದಿನದಾಗ ಬೇಕೇನು ರೀ ಮ್ಯಾಮ್ ಆಯ್ತು ರೀ ಮ್ಯಾಮ್ ನಾನು ಅರೇಂಜ್ ಮಾಡಿಸ್ತೇನೆ ರೀ ಮ್ಯಾಮ್ ನಿಮಗೆ ಈಗ ಇವತ್ತಿಂದ ಹಾಂ ಹಾಂ ರೀ ಮ್ಯಾಮ್ ಮಿನ್ ಓನ್ಲಿ ಟೂ ಡೇಸಿಂದು ಕೆಲಸ ರೀ ಮ್ಯಾಮ್ ನೀವೂ ಈಗ ಸದ್ಯಕ್ಕೆ ನೀವು ನನಗೆ ನೀವು ನಿಮ್ಮ ಹೆಸ್ರು ರೀ ಮ್ಯಾಮ್ ಹಾಂ ಫು ಇಲ್ಲಿ ಫುಲ್ ನೇಮ್ ರೀ ಮ್ಯಾಮ್ ಹಾಂ ಹಾಂ ಭಾಗ್ಯಶ್ರೀ ಅವರೇ ನೀವು ನಾಳೆ ಒಂದ್ಸರ್ತಿ ನಮ್ಮ ಆಫೀಸಿಗೆ ಬರ್ರಿ ಇಲ್ಲಿ ರೀ ನಾಳೆಗೆ ನಿಮ್ಮದೆಲ್ಲ ಡಾಕಿಮೆಂಟ್ಸ್ ಎಲ್ಲ ತಗೊಂಡು ಬರ್ರಿ ಮ್ಯಾಮ್ ಹಾಗೆ ನಾನು ಎಲ್ಲ ಅಪ್ರುವಲ್ ನಿಮ್ಗೆ ಏನು ಮಾಡ್ಸೋದು ಅದು ಮಾಡಿಸಿ ಬಿಡ್ತೀನಿ ರೀ ನಾಳೆ ಅಲ್ಲಿ ಆಫೀಸಿಗೆ ಬರೋಣ ಹರ್ಷಿತಾ ಅವರಿಗೆ ಅಂತು ಒಂದ್ಸರ್ತಿ ಮಾ ಕೇಳಿ ರೀ ಅಲ್ಲಿ ಫಸ್ಟ್ ಎಂಟ್ರನ್ಸಿಗೆ ಹೆಲ್ಪ್ಸ್ ಹೆಲ್ಪ್ ಡೆಸ್ಕ್ ಇರುತ್ತೆ ಅಲ್ರಿ ಅಲ್ಲಿ ಕೇಳಿದ್ರೆ ಅವ್ರು ನನ್ನ ಹೆಸ್ರು ಹೇಳ್ತಾರೆ ರೀ ಅಲ್ಲಿಂದ ನೀವು ನನಗೆ ಕೇಳು ನನಗೆ ಬಂದು ನಾನು ಅಲ್ಲಿ ಬಂದು ಬಿಡಿರಿ ಮ್ಯಾಮ್ ನಾನು ನಿಮಗೆ ಎಲ್ಲ ನಾಳೆ ಮಾಡಿಸ್ಕೊಡ್ತೀನಿ ರೀ ಹಾಂ ರೀ ನಿಮಗೆ ಐದು ಲಕ್ಷ ರೂಪಾಯಿ ಬೇಕಲತ್ ರೀ ನಿಂಬಳಿ ತೊಲೆ ಎಷ್ಟು ತೊಲೆ ರೀ ಮ್ಯಾಮ್ ಬಂಗಾರ ಹಾಂ ರೀ ಏಳು ತೊಲೆ ಸ್ವಲ್ಪ ಇನ್ನೂ ಅಷ್ಟು ಬರಲ್ಲ ರೀ ಮ್ಯಾಮ್ ಐದು ಲಕ್ಷ ಬರಲ್ಲ ರೀ ಮ್ಯಾಮ್ ಅಷ್ಟಕ್ಕ ಹಾಂ ರೀ ಈಗ ಐದು ಈಗ ನಿಮಗೆ ಐದು ಲಕ್ಷದ ಸಲ್ವಾಗಿ ಅಂದ್ರೆ ರೀ ಏಳು ನಡೀತದೆ ತಗೋರಿ ಮ್ಯಾಮ್ ನಾವು ಎಜೆಸ್ಟ್ ಮಾಡೋಣ ತಗೋರಿ ಮ್ಯಾಮ್ ಹೇಗೂ ಈಗ ಸ್ವಲ್ಪ ಸ್ಕೀಮ್ ಅವೆ ರೀ ಅಂತ ಅದ್ರ ಸಲ್ವಾಗಿ ಅಂತ ಇದ್ದಿದ್ದು ಅವ ರೀ ಮ್ಯಾಮ್ ಆಯ್ತ್ ಆಯ್ತು ರೀ ಮ್ಯಾಮ್ ತ್ಯಾಂಕ್ಸ್